ಹಾಂ ಯಾರು ಸಂಗೀತಾ ಮೊಬೈಲಾ ಇದು

ಅದು ಒಂಚೂರು ಸೌಂಡೇ ಸರಿ ಕೇಳ್ತಾ ಇಲ್ಲ ಸರ್ ವಾಯ್ಸ್ ಏನು ಮಾತಾಡಿದ್ದು ಕೇಳ್ತಾ ಇಲ್ಲ ಸುಮ್ಮನೆ ಹಾಗೆ ಶಬ್ದ ಕೇಳ್ತಾ ಇಲ್ಲ ತುಂಬ ಕಿವಿ ಹತ್ತಿರ ಇಟ್ಟುಕೊಂಡೇ ಕೇಳಬೇಕು ಸರಿ ಕ್ಲಿಯರಾಗಿ ಅಷ್ಟು ಕ್ಲಿಯರ್ ವಾಯ್ಸ್ ಕ್ಲಿಯರ್ ಸಹ ಇಲ್ಲ

ಹಾಂ ಅದು ಸ್ಯಾಮ್ಸಂಗ್ ಮೊಬೈಲ್ ಸರ್ ಅದು ಸ್ಯಾಮ್ಸಂಗ್ ಕೆ ಟ್ವೆಂಟಿ ಒನ್ ಅಂತ ಬರ್ತದೆ ಗ್ಯಾಲಕ್ಸಿ

ಸರ್ ಇದು ನಿಮ್ಮ ಹಾಂ ಹೇ ಹಾಂ ಹೇಳಿ ಹ್ಞೂ ಹಾಂ ಹಾಂ ಹಾಂ ಹಾಂ

ಹಾಂ ಹೇಳಿ ಹಾಂ

ಹಾಂ ಅಲ್ಲ ಸರ್ ಅದು ನಾನು ತಂದು ಈಗ ಒಂದು ವರ್ಷ ಆಗಿದೆ ಅಷ್ಟು ಬೇಗ ಹಾಳಾಗ್ತದಾ ಅದು ಅದಕ್ಕೆ ಎರಡು ವರ್ಷ ವಾರಂಟಿ ಬೇರೆ ಇದೆ ವಾರಂಟಿ ಕಾರ್ಡ್ ಇಲ್ಲ ಸರ್ ಅದು ಎಲ್ಲ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅದು ಹ್ಞೂ ಆಯ್ ಒಂದು ವ್ ಹಾಂ ಹೇಳಿ ಚಿತ್ರ ಫೋನಿಂದಾ ಫೋನಿನ ಚಿತ್ರ ಅದಿಲ್ಲ ಬಾಕ್ಸೇ ಇಲ್ಲ ಸರ್ ಬಾಕ್ಸು ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅದು ಹ್ಞೂ ಇನ್ನು ಫೋನಿಂದು ಬೇರೆ ಫೋನಲ್ಲಿ ಫೋಟೋ ಹೊಡೆದು ಕಳ್ಸ್ಬೇಕು ಅಷ್ಟೆ ಹಾಗೆ ಹಾಗೆ ಆಗ್ತಿತ್ತಾ ಫೋಟೋ ಹೊಡ್ದು ಕಳಿಸಿದ್ರೆ ಆಗ್ತದಾ

ಅ ಅಂದ್ ಅಂದಾಜು ಎಷ್ಟು ಆಗ್ಬೋದು ಸರ್ ಅದು ರೇಟ

ಅದು ಎರಡು ವರ್ಷ ವಾರಂಟಿ ಕಾರ್ಡು ಕೊಟ್ಟಿದ್ದಲ್ಲ ಸರ್ ಅದು ಸೆಟ್ ತೊಗೊಳ್ಳುವಾಗ ನಿಮ್ಮ ಫ್ರೀ ಆಫ್ ಚಾರ್ಜ ಚಾರ್ಜಲ್ಲಿ ಮಾಡಿ ಕೊಡ್ತಿರಾ ನಿಮ್ಮ ಲೆಕ್ಕದಲ್ಲಿ

ಅದೆಲ್ಲ ಸರಿ ಅದು ನಿಮ್ಮ ಅದು ನಿಮ್ಮ ಸಮಸ್ಯೆ ಸರ್ ಅದು ಹಾಗಲ್ಲ ನಿಮ್ಮ ಹಣದಲ್ಲೇ ಮಾಡಿ ಕೊಡ್ತಿರಾ ಅಥವಾ ಹೇಗೆ ಅದು ಫ್ರೀ ಆಫ್ ಕಾ ಇದು ಕೊಡ್ತಿರಾ ಅಯ್ಯೋ ಅದು ನನಗೆ ಈಗ ನಮ್ಗೆ ಲಾಸ್ ಅಲ್ಲವಾ ಸರ್ ನಾವು ನಿಮ್ಮದೊಂದು ರೆಪ್ಯುಟೆಡ್ ಕಂಪೆನಿ ಒಂದು ಒಳ್ಳೆಯ ಕಂಪೆನಿ ಅಂತ ನಾವು ತೊಗೊಂಡದ್ದು ಅಷ್ಟು ಬೇಗ ಹಾಳಾಗ್ತದೆ ಅಂದರೆ ನಿಮ್ಮ ಕಂಪೆನಿದು ಇದಲ್ಲವಾ ಸರ್ ಅದು ಅಲ್ಲ ಇಲ್ಲಿ ಇಲ್ಲಿ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಅಲ್ಲಿ ಮೈಕ್ರೋಫೋನ್ ಹಾಳು ಆಯಿತು ಅಂತೀರಾ ಸ್ಪೀಕರ್ ಹಾಳು ಆಯಿತು ಅಂತೀರಾ ಅದು ನಮ್ಮ ತೊಂದರೆ ಹೇಗೆ ಆಗ್ತದದು ಅದು ನಿಮ್ಮದು ಸಮಸ್ಯೆ ಅಲ್ಲ ಇಲ್ಲ ಇಲ್ಲ ಬೀಳಿ ಇಲ್ಲ ಇಲ್ಲ ಬೀಳಿಸಲಿಲ್ಲ ಬೀಳಿಸಲಿಲ್ಲ ಬೀಳಿಸಲಿಲ್ಲ ಅದೇ ಹಾಂ ಸರಿ ವಾರಂಟಿ ಅಂತ ಕೊಟ್ಟ ಮೇಲೆ ಅದು ಬೇಗ ಸ್ಪೀಕರ್ ಹೋಗಲಿ ಇನ್ ಕೇಸ್ ಬಿದ್ದರೂ ಸಹ ನೀವೇ ಮಾಡಿ ಕೊಡಬೇಕಲ್ಲ ಸರ್ ಈಗ ಬೀಳಿಸಲಿಲ್ಲ ಬಿದ್ದರೂ ಸಹ ಮಾಡಿ ನೀವೇ ನಿಮ್ಮ ನಿಮ್ಮ ಚಾರ್ಜಲ್ಲೇ ಮಾಡಿಕೊಡ್ಬೇಕಲ್ಲ ನಮ್ಮ ಹತ್ರ ಹಣ ಕೇಳುವಾಗೆ ಇಲ್ಲ ಅಂತ ಹಾಗೆ

ಹೋ ಇದು ಒಳ್ಳೆ ಆಯಿತಲ್ಲ ಈಗ ನಾವೀಗ ನಿಮ್ಮ ಕಂಪ್ನಿ ಮಂದಿ ಈಗ ನಿಮ್ಮ ಕಂಪ್ನಿದು ಮೊಬೈಲ್ ತೊಗೊಂಡು ಏನೋ ತಪ್ಪು ಮಾಡಿದ್ವಿ ಅನಿಸ್ತಿದೆ ನನಗ್ಯಾಕೋ

ಹ್ಞೂ ಹ್ಞೂ ನಮಗೇನು ಗೊತ್ತು ಸರ್ ಇಷ್ಟು ಬೇಗ ಇದು ಹೀಗೆ ಕೈ ಕೊಡ್ತದೆ ಅಂತ ಅಲ್ಲ ನೀವು ಎರಡು ವರ್ಷ ವಾರಂಟಿ ಕೊಟ್ಟಮೇಲೆ ನಮ್ಮ ಲೆಕ್ಕ ಇನ್ನೊಂದು ಮೂರು ಎರಡು ಮೂರು ವರ್ಷ ಬರ್ಬೋದು ಅಂತ ಲೆಕ್ಕ ಹಾಕಿದ್ದೆ ಇದು ಒಂದು ವರ್ಷದೊಳಗೆ ಕೈ ಕೊಡುತ್ತೆ ಅಂತಂದರೆ ಏನೋಪ್ಪಾ ಇದು ನಂಗೆ ಭಾಳ ಭಾಳ ಆಶ್ಚರ್ಯ ಆಗ್ತದೆ

ಅಲ್ಲ ಏನು ಏನು ಬ್ರಾಂಡ್ ನನಗೇನು ಅರ್ಥ ಆಗಲ್ಲ ಸರ್ ಇದು ಬ್ರಾಂಡ್ ಏನು ಅಂತೇಳಿ ಅರ್ಥ ಆಗಲ್ಲ ಒಂದು ವರ್ಷದಲ್ಲಿ ಇದು ಹಾಳಾಗ್ತದೆ ಅಂತಂದರೆ ನಾ ಹೇ ಯಾವ ಲೆಕ್ಕದಲ್ಲಿ ಬ್ರಾಂಡ್ ಇದನ್ನು ಈಗ ನೀವು ಲೋಕಲ್ ತೊಗೊಂಡರೂ ಸಹ ಒಂದು ಎರಡು ಮೂರು ವರ್ಷ ಬರ್ತದೆ ಅಂತಾರೆ ಇದು ನೀವು ಕಂಪೆನಿ ಐಟಮ್ ಆಗಿ ಒಂದು ವರ್ಷದಲ್ಲೇ ಕೈ ಕೊಡ್ತು ಅಂತ ಹೇಳಿದರೆ ಏನೋಪ್ಪಾ ನನಗಂತೂ ನಂಬಕ್ಕಾಗಲ್ಲ ಸರ್ ಇದು ಸರಿ ಸರಿ ಈಗ ನಾನು ತೊಗೊಂಡು ಆಯ್ತು ಈಗ ಈಗ ಒಂದು ಕೆಲಸ ಮಾಡಿ ಈಗ ನಾನು ನಾಳೆ ಬರ್ತೇನೆ ನಿಮ್ಮ ಶೋರೂಮಿಗೆ ಹಾಂ ನೋಡಿ ಏನು ಮಾಡ್ತಿರಾ ನೋಡಿ ನೀವು ವಾರಂಟಿ ಕಾರ್ಡ್ ಇಲ್ಲ ಆದರೆ ಡೇಟ್ ಆಫ್ ಪರ್ಚೇಸಿದ್ದು ಬೇಕಾದರೆ ನಾನು ಯಾವಾಗ ತೊಗೊಂಡಿದ್ದು ಅಂತ ಹೇಳ್ಬೋದು ಸರ್ ನಾನು

ಈಗ ನಾನು ಅದಕ್ಕೆ ಒಂದು ವರ್ಷದ ಮುಂಚೆ ಚೆಕ್ ಕೊಟ್ಟಿದ್ದೆ ನಾನು ಕ್ಯಾಶನ್ನು ಕೈಯಲ್ಲಿ ಕೊಟ್ಟಿದ್ದೆ ಚೆಕ್ ಕೊಟ್ಟಿದ್ದೆ ಸರ್ ಅದು ಅದೇ ಅದೇ ನಾ ಹೇಳಿದ್ದು ಇಲ್ಲಿ ಕೇಳಿ ನಾ ಹೇಳಿದ್ ನಾನು ಆವಾಗ ಕ್ಯಾಶ್ ಪೇ ಮಾಡಿಲ್ಲ ಚೆಕ್ ಕೊಟ್ಟಿದ್ದೆ ಆ ಚೆಕ್ಕಲ್ಲಿ ಡೇಟ್ ಇದೆ ಪರ್ಚೇಸ್ ಡೇಟ್ ಸಿಗ್ತದಲ್ಲ ಯಾವಾಗ ತೊಗೊಂಡಿದ್ದು ಅದ್ರ ಡೇಟ್ ಇರ್ತದೆ ಆ ಡೇಟಿನ ಮೇಲೆ ನಿಮಗೆ ಇದು ಮಾಡ್ಲಿಕ್ಕೆ ಆಗಲ್ವಾ ನೀವು ಕೊಡ್ಲಿಕ್ಕೆ ಆಗಲ್ವಾ ನಿಮಗೆ ಬಿಲ್ಲಿಲ್ಲ ಸ ಅದೇ ಹೇಳಿದೆ ಬಿಲ್ಲಿಲ್ಲ ಚೆಕ್ ಇದೆ ಕೊಟ್ಟಿದ್ದು ಡೇಟ್ ಇದೆ ಚೆಕ್ ಯಾವಾಗ ಚೆಕ್ ಕೊಟ್ಟಿದ್ದು ಚೆಕ್ಕಿನ ಡೇಟ್ ಇದೆ ಅದ್ರ ಮೇಲೆ ಇದು ಮಾಡ್ಲಿಕ್ಕೆ ಆಗೋದಿಲ್ವಾ ಸರಿ ಏನು ಮಾಡ್ತಿರಾ ನೋಡಿ ಸರ್ ನಾನು ನಾಳೆ ಬರ್ತೇನೆ ನೀವು ನೋಡಿ ಹಾಂ ಓಕೆ ಓಕೆ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದ ಓಕೆ ಇಡ್ತೇನೆ ಓಕೆ ಓಕೆ ಓಕೆ ಓಕೆ